ಹಲೋ ಹೌದು ಎಲ್ಲ ಉಂಟು ಸಿಗಡಿ ಉಂಟು ಬನ್

ಏಡಿ ಉಂಟು ಯಾವ್ದು ಬೇಕಿತ್ತು ನಿಮಗೆ ಹ್ಞೂ ಅದು ಈಗ ಬರ್ತೀರಾ ಕೊಂಡು ಹೋಗಲಿಕ್ಕೆ ಹ್ಞೂ ಏಡಿಗೆ ಕೆ ಜಿಗೆ ಕೆ ಜಿಗೆ ಮೂನ್ನೂರು ರೂಪಾಯಿ ಸಿಗಡಿಗೆ ಅರ್ಧ ಕೆ ಜಿಗೆ ನೂರ ಐವತ್ತು ಹೌದು ಹೌದು ಹೌದು ಅದಕ್ಕೆ ಐನೂರು ರೂಪಾಯಿ ಕೆ ಜಿಗೆ

ಕಡಿಮೆ ಮಾಡಿ ಹಾಂ ಹೌದಾ ನೋಡುವ ಬನ್ನಿ ನೀವು ಬಂದು ನೋಡಿ ಡೆಲ್ವರಿ ಬೇಕಾ ಓಕೆ ನಮ್ಗೆ ಹಾಕ್ತಿನಿ ಹಾಂ ಹ್ಞೂ ಹ್ಞೂ ಹ್ಞೂ ಎ ಎ ಎಷ್ಟೊತ್ತಿಗೆ ಬೇಕು ನಿಮಗೆ ಆಯ್ತು ಆಯ್ತು ಆಯ್ತು ಆಯ್ತು ಹ್ಞೂ ಹಾಂ ಆಯ್ತು ಐದು ಐನೂರು ಐನೂರು ರೂಪಾಯಿ ಕೆ ಜಿಗೆ

ಅ ಆಯ್ತು ಹಾಂ ಹೌದು ಹೌದು ಫ್ರೆಶ್ ಈಗ ಬಂದದ್ದು ಅಷ್ಟೆ ಹಾಂ ಹೌದು ಹೌದು

ಓಕೆ ಸರಿ ಸರಿ ಸರಿ ಸರಿ

ಆಯ್ತು ಅದು ಅಡ್ರೆಸ್ ಕಳಿಸಿ ಕಳಿಸಿದರೆ ಅದೆ ಅಡ್ರೆಸ್ಗೆ ಕಳಿಸ್ತೀವಿ ನಾವು ಹಾಂ ಸರಿ ಸರಿ